ನಾವು ಮಂಡ್ಯ ಮಂಡ್ಯದವರು ಮಂಡ್ಯದವರು ನೀವು ಇಲ್ಲಿ ಮಂಡ್ಯ ಸುತ್ತಮುತ್ತ ಪಿಕ್ನಿಕ್ಗಳು ಜಾಗ ತುಂಬ ತುಂಬ ಚೆನ್ನಾಗಿದೆ ಎಲ್ಲ ತುಂಬ ಇದೆ ಮಂಡ್ಯ ಅಂದರೆ ಮಂಡ್ಯ ಬಂದರೆ ಶುಗರು ಶುಗುರ್ದು ಕಾರ್ಖಾನೆ ಅಂದರೆ ಸಕ್ಕರೆ ಫ್ಯಾಕ್ಟ್ರಿ ಅಲ್ಲಿ ಅಲ್ಲಿ ತುಂಬ ಚನಾಗಿದೆ ಅದು ಅಲ್ಲಿ ಹೋದ್ರೆ ಏನಿಲ್ಲ ದುಡ್ಡು ಗಿಡ್ಡು ಏನು ಕೊಡೋಂಗಿಲ್ಲ ಫ್ರೀ ಫ್ರೀ ಬಿಡ್ತಾರೆ ನೋಡ್ಕೊಂಡು ಬರ್ಬೋದು ಆರಾಮಾಗಿ ಮತ್ತು ಅದು ಬಿಟ್ರೆ ಇನ್ನು ಈ ಕಡೆ ಹನ್ಮಂತ್ ನಗರ ಹನ್ಮಂತ್ ನಗರಕ್ಕೋದ್ರೆ ಅಲ್ಲಿ ಹನ್ಮಂತ್ ನಗರದಲ್ಲಿ ತುಂಬ ತುಂಬ ಚನಾಗಿದೆ ಶಿವನ ದೇವಸ್ಥಾನ ಇದೆ ಅಲ್ಲಿ ದೇವಸ್ಥಾನದಲ್ಲಿ ಏನಪ್ಪ ಅಂದರೆ ಅಲ್ಲೇನು ದುಡ್ಡು ಕಾಸು ದುಡ್ಡು ಏನು ಕೊಡೋಂಗಿಲ್ಲ ಫ್ರೀ ಹೋಗಿ ದೇವಸ್ಥಾನಕ್ ಹೋಗಿ ಪೂಜೆ ಮಾಡಿಸ್ಕೊಂಡೆಲ್ಲ ಬರ್ಬೋದು ತುಂಬ ಚನಾಗಿದೆ ಮೇಲೆ ಇದೆ ಮೆಟ್ಲು ಹತ್ತು ಮೆಟ್ಲು ಹತ್ಕೊಂಡ್ ಹೋಗ್ಬೇಕು ಅದಕ್ಕೆ ತುಂಬ ಚನಾಗಿದೆ ಅಲ್ಲೇನು ಕಾಸ್ದು ಕೊಡಬೇಕಪ್ಪ ದುಡ್ಡು ಖರ್ಚಾಗುತ್ತಪ್ಪ ಅಂತೇನಿಲ್ಲ ಏನೋ ಅದು ಅಷ್ಟರಲ್ಲೇನು ದುಡ್ಡು ಖರ್ಚಾಗಲ್ಲ ಬರ್ಬೋದು ಇನ್ನು ಅಲ್ಲಿಂದ ಆ ಕಡೆಯಿಂದ ಬಂದರೆ ಮಂಡ್ಯ ಮದ್ದೂರು ಮದ್ದೂರಮ್ಮ ದೇವಸ್ಥಾನ ಇದೆ ತುಂಬ ಚನಾಗಿದೆ ಫೇಮಸ್ ದೇವಸ್ಥಾನ ಅಲ್ಲಿ ದೇವಸ್ಥಾನಕ್ ಹೋದರೆ ತುಂಬ ನಂಬಿಕೆ ಒಳ್ಳೆದಾಗುತ್ತೆ ಅನ್ನೋದು ನಮ್ಮ ಜನಕ್ಕೆ ತುಂಬ ನಂಬಿಕೆ ಇದೆ ಅದು ದೇವಸ್ಥಾನಕ್ ಹೋಗ್ಬೋದು ಕಾಸೇನು ಅಂಥದೇನೇನ್ ಖರ್ಚಾಗಲ್ಲ ದುಡ್ಡು ಖರ್ಚಾಗಲ್ಲ ಅಲ್ಲೇನು ಓ ಬರೀ ಪ್ರಸಾದ ಅಷ್ಟೆ ಇನ್ನು ಅಲ್ಲಿನ ಬಂದರೆ ನಮ್ಮ ಮಂಡ್ಯ ನಮ್ಮ ನಮ್ಮ ಮಂಡ್ಯದಲ್ಲೇನಪ್ಪ ಅಂದರೆ ಅದೊಂದು ಶುಗರ್ ಫ್ಯಾಕ್ಟ್ರಿ ಇದೆ ಅದನ್ನು ಬಿಟ್ರೆ ಇನ್ನೇನು ಅಂಥದೇನಿಲ್ಲ ಅಲ್ಲಿಂದ ಬಿಟ್ರೆ ಇತ್ತಗೆ ಇನ್ನು ಇದು ಶೀರಂಗಪಟ್ನ ಶ್ರೀ ವಾವ್ ಶ್ರೀರಂಗಪಟ್ನ ತುಂಬ ಒಳ್ಳೆ ಪ್ಲೇಸದು ಒಳ್ಳೆ ಪ್ರದೇಶ ಪಸ್ಟು ಹೋದ್ ತಕ್ಷಣ ಅಲ್ಲಿ ಸಿಗೋದು ಇದು ಕರಿಘಟ್ಟ ಕರಿಘಟ್ಟ ಅಲ್ಲೇನು ಕಾಸೆಲ್ಲ ಏನು ಖರ್ಚಾಗಲ್ಲ ಬರೀ ಒಂದು ಸಹ ಒಂದು ನೂರು ರುಪಾಯಿ ಇದ್ರೆ ಕರಿಘಟ್ಟಕ್ ಹೋಗ್ಬಿಟ್ ಆರಾಮಗ್ ಬರ್ಬೋದು ಗಾಡೀಲಿ ಹೋದ್ರೆ ಪೆಟ್ರೋಲ್ ಹಾಕ್ಸ್ಕೊಂಡು ನೋಡ್ಕೊಂಡು ಬೆಟ್ಟ ಎಲ್ಲ ತುಂಬ ಚನಾಗಿದೆ ಎತ್ತರವಾ ಎತ್ತರ ಅದು ಇದು ಕರಿಘಟ್ಟ ಅಂದರೆ ಬರೀ ಬಂಡೆಕಲ್ಲು ಅಲ್ಲೆಲ್ಲ ಗ್ರೀನರಿ ತುಂಬ ಚನಾಗಿದೆ ನೋಡ್ಕೊ ಬರ್ಬೋದು ಆರಮಾಗಿ ಅಂಥದ್ದೇನ್ ದುಡ್ಡು ಖರ್ಚಾಗಲ್ಲ ಅಲ್ಲಿ ಪಸ್ಟ್ ಕರಿಘಟ್ಟ ಆಮೇಲೆ ಕರಿಘಟ್ಟ ಆದ್ಮೇಲೆ ನೆಕ್ಸ್ಟ್ ಬಂದರೆ ನಿಮಿಷಾಂಬ ನಿಮಿಷಾಂಬ ನಿಮಿಷಾಂಬ ದೇವಸ್ಥಾನ ತುಂಬ ನಂಬಿಕೆಯಿರುವ ದೇವಸ್ಥಾನ ಅದು ಅಮ್ನೋರು ತುಂಬ ಒಳ್ಳೆದಾಗುತ್ತೆ ಮತ್ತು ಅದ್ರ ಪಕ್ಕದಲ್ಲೇ ನದಿ ಇದೆ ಮಕ್ಳುಗೆ ಎಲ್ಲ ಆಟ ಆಡಿಸ್ಕೊಂಡ್ ಕರ್ಕೊಂಡು ಬರ್ಬೋದು ಅಲ್ಲಿ ಏನು ದುಡ್ಡು ಏನು ಖರ್ಚಾಗಲ್ಲ ಮಂಗಳಾರ್ತಿಗ್ ಹಾಕ್ಬೇಕಷ್ಟೆ ಅದೇ ದುಡ್ಡು ಖರ್ಚು ಇನ್ನೇನು ದುಡ್ಡು ಖರ್ಚೇನಾಗಲ್ಲ ಅಲ್ಲಿ ಏನು ದುಡ್ಡು ಖಾಲಿಯಾಗುತ್ತಪ್ಪ ಅಂತೇನಿಲ್ಲ ತುಂಬ ಚೆನ್ನಾಗಿತ್ತು ಅಲ್ಲಿ ದೇ ಅಮ್ನೋರು ಅಂದರೆ ತುಂಬ ಶಕ್ತಿಯುತವಾದ ಅಮ್ನೋರು ಅವರು ಅಲ್ಲಿ ಹೋದ್ರೆ ಪ್ರಸಾದ ಅದು ಎಲ್ಲ ಕೊಡ್ತಾರೆ ಮತ್ತು ನೋಡೋಕು ತುಂಬ ಚೆನ್ನಾಗಿರತ್ತೆ ಅದ್ಬಿಟ್ರೆ ಸಂಗಮ ಸಂಗಮ ನಾನಂತು ಒಂದ್ಸರಿ ಹೋಗ್ ನೋಡಿಲ್ಲ ಇಷ್ಟು ಹತ್ರದಲ್ಲಿದ್ಕೊಂಡು ಯಾರಾದರು ಹೋಗ್ಬೋದು ಆರಾಮಾಗಿ ಏನು ದುಡ್ಡು ಖರ್ಚಾಗುವಂಥದ್ದೇನು ಇಲ್ಲ ಅಲ್ಲಿ ಬರೀ ಆರಾಮಾಗಿ ಹೋಗಿ ನೋಡ್ಕೊಂಡು ಬರ್ಬೋದು ಮತ್ತು ಟಿಪ್ಪು ಸುಲ್ತಾನ ಸಮಾಧಿ ಅದು ನಾನು ಹೋಗಿದ್ದಿನಿ ಏನು ದುಡ್ಡೆಲ್ಲ ಏನು ತಗೊಳೋಲ್ಲ ಏನುಕ್ಕೆ ಒಂದು ರೂಪಾಯಿ ಖರ್ಚಾಗಲ್ಲ ಅಲ್ಲಿ ಹೋದ್ರೆ ಅಲ್ಲಿ ಟಿಪ್ಪು ಸುಲ್ತಾನರ ಸಮಾಧಿ ಇದೆ ಮತ್ತು ಅವರು ಇಡೀ ಅವ್ರ ಫ್ಯಾಮಿಲಿ ಏನಿತ್ತು ಅವರು ಅಮ್ಮ ಅಪ್ಪ ಅವರು ಸಮಾಧಿ ಎಲ್ಲ ಅಲ್ಲೇ ಇದೆ ಪಕ್ಕ ಪಕ್ಕನೆ ಮಾಡಿಟ್ಟಿದರೆ ಅವ್ರ ವಿಗ್ರಹಗಳಾಗಿರ್ಬೋದು ಅವರು ಇವರು ಅವ್ರ ಉಪ್ಯೋಗಿಸ್ತಿದ್ದಿದ್ದು ಅದು ಮತ್ತು ಆಮೇಲೆ ಹೇಳ್ತಿನಿ ಅದನ್ನ ಫಸ್ಟು ಅದು ಸಮಾಧಿ ತುಂಬ ಚೆನ್ನಾಗಿದೆ ಅವ್ರ ತಾತ ಅಜ್ಜಿ ಚಿಕ್ಕಪ್ಪ ಚಿಕ್ಕಮ್ಮ ಅವ್ರ ತಂದೆ ತಾಯಿದೆಲ್ಲ ಸಮಾಧಿ ಇದೆ ಅದು ತುಂಬ ಚೆನ್ನಾಗ್ ಮಾಡಿದರೆ ಎಕ್ಸ್ಪೆಶಲಿ ಅದು ಗ್ರೀನರಿಲಿ ಪಾರ್ಕ್ ಥರ ಮಾಡಿ ತುಂಬ ಚೆನ್ನಾಗಿದರೆ ಅಲ್ಲಂತು ಯಾವಾಗಲು ಜನ ಇರ್ತಾರೆ ಎನಿ ಟೈಮ್ ಯಾವಾಗ್ಲೋದರು ತುಂಬ ಜನ ಇರ್ತಾರೆ ಅಲ್ಲಿ ಮಾತ್ರ ಅದು ಅದು ಅಲ್ಲೇನು ದುಡ್ಡಿಲ್ಲ ಏನು ಖರ್ಚಾಗಲ್ಲ ಬರೀ ಅಲ್ಲಿ ಇದು ಮಕ್ಕಳು ಕರ್ಕೊಂಡೋದ್ರಂತು ಅಲ್ಲಿ ಸ್ವಲ್ಪ ತಿಂಡಿ ಅದು ಇದು ಇಟ್ಟಿರ್ತಾರೆ ಅದು ಮಾತ್ರ ಅಷ್ಟೆ ಅಲ್ಲೇನು ಟಿಕೆಟ್ ತಗೊಬೇಕು ಅಲ್ ಅದು ಇದು ಆ ಥರ ಏನಿಲ್ಲ ಪಾರ್ಕ್ ಇದೆ ತುಂಬ ಚೆನ್ನಾಗಿದೆ ಅದು ಸೊ ಇದು ಟಿಪ್ಪು ಸುಲ್ತಾನ್ ಸಮಾಧಿ ಅದ್ಬಿಟ್ರೆ ಮ್ಯೂಝಿಯಮ್ ಟಿಪ್ಪು ಅವರ ಮ್ಯೂಝಿಯಮ್ ಮ್ಯೂಝಿಯಮ್ ಅಂತೂ ಅಮೇಝಿಂಗ್ ಆಗಿದೆ ಅವರು ಉಪ್ಯೋಗಿಸ್ತಿದ್ದಿದ್ ಖಡ್ಗಗಳಾಗ್ಬೋದು ಬುಕ್ಸ್ಗಳು ಅವ್ರ ಬಗ್ಗೆ ಬುಕ್ಸ್ಗಳು ಅವ್ರ ಬ ಅವ್ರು ಹಾಕೋತಿದಿದ್ ಬಟ್ಟೆಗಳು ಅಂತೆಲ್ಲ ಇಟ್ಟಿದಾರೆ ತುಂಬ ಚನಾಗಿದೆ ಅದಂತು ನೋಡಿದರೆ ನಾಲೆಡ್ಜ್ ಇಂಪ್ರೂ ಆಗುತ್ತೆ ಅಲ್ಲಿ ಅಲ್ಲಿಗೋದ್ರೆ ಚೆನ್ನಾಗಿರೋದು ಅಲ್ಲು ಏನು ಅಷ್ಟು ಅದೇನು ದುಡ್ಡು ಕೊಡಬೇಕು ಆ ಥರ ಏನಿಲ್ಲ ಒಂದು ಐವತ್ತು ನೂರು ರುಪಾಯಲ್ಲಿ ಸಾಕಾಗುತ್ತೆ ಮಸ್ತು ಇನ್ನ ಅಲ್ಲಿಂದ ಬಂದರೆ ಶ್ರೀರಂಗಪಟ್ನ ರಂಗ್ನಾಥ ಸ್ವಾಮಿ ದೇವಸ್ಥಾನ ಆ ದೇವಸ್ಥಾನ ಅಂತು ತುಂಬ ಹಳೇ ದೇವಸ್ಥಾನ ಅದು ತುಂಬ ತುಂಬ ಅಂದರೆ ತುಂಬ ಹಳೇ ದೇವಸ್ಥಾನ ಅಲ್ಲೇನು ನೂರು ರೂಪಾಯಿ ಟಿಕೆಟ್ ತಗೊತಾರಷ್ಟೆ ಇನ್ನೇನು ಇಲ್ಲ ಅಲ್ಲೇನು ದುಡ್ಡೆಲ್ಲ ಏನು ಖರ್ಚಾಗಲ್ಲ ಆರಾಮಾಗಿ ನೋಡ್ಕೊಂಡು ಪೂಜೆ ಮಾಡಿಸ್ಕೊಂಡು ಬರ್ಬೋದು ನಾನಂತು ಹೋಗಿಲ್ಲ ರಂಗ್ನಾಥ ಸ್ವಾಮಿ ದೇವಸ್ಥಾನಕ್ಕೆ ಆಯಿತು ದೇವಸ್ಥಾನಕ್ ಹೋಗ್ಬಿಟ್ ಬಂತಂದರೆ ಮುಗಿ ಇನ್ನು ಅಷ್ಟೆ ಅಲ್ಲಿ ಆಯ್ತು ಇನ್ನು ಅದಾದ್ಮೇಲೆ ಮೈಸೂರು ಇನ್ನು ಮೈಸೂರು ಗೊತ್ತು ಅಂದರೆ ಅರಮನೆ ಪ್ಯಾಲೇಸು ಅಲ್ಲೆಲ್ಲ ಏನು ನೂರು ರೂಪಾಯಿ ಟಿಕೆಟ್ ಅಷ್ಟೆ ಇದು ಎಂಟ್ರೆನ್ಸ್ ಟಿಕೆಟ್ ಇರುತ್ತೆ ಇನ್ನು ಅರಮನೆಲ್ಲಂತು ತುಂಬ ಚನಾಗಿದೆ ಹಳೇ ಹಳೇ ಕಾಲದ್ದು ಅದು ಈಗಿನ ಥರ ಈಗೆಲ್ಲು ಆ ಥರ ಕಟ್ಟಕಾಗೋದೆ ಇಲ್ಲ ಒಂಥರಾ ಈಗ ಈಗೆಲ್ಲ ಅರಮನೆ ಥರ ಆಗೋದೆ ಇಲ್ಲ ಎಲ್ಲ ತುಂಬ ಹಳೇ ತುಂಬ ಚನಾಗಿದೆ ನಾನು ಒಂದು ಎರಡ್ಮೂರು ಸರಿ ಹೋಗಿದಿನಿ ತುಂಬ ಚನಾಗಿದೆ ಅಲ್ಲೆಲ್ಲ ಏನು ದುಡ್ಡೆಲ್ಲ ಏನು ಖರ್ಚಾಗಲ್ಲ ಅಂಬಾರಿ ಇರ್ಬೋದು ಮಹಾರಾಜರು ಉಪ್ಯೋಗಿಸ್ತಿದ್ದಿದ್ ರೂಮ್ಗಳು ಇರ್ಬೋದು ಆ ಆ ಮಹಾರಾಜರು ಯೂಸ್ ಮಾಡ್ತಿದ್ದ ಸ್ಲಿಪ್ಪರ್ಗಳು ರಾಣಿಯರು ಯೂಸ್ ಮಾಡ್ತಿದ್ದ ಬಟ್ಟೆಗಳು ಎಲ್ಲ ಅಲ್ಲೆಲ್ಲೆಲ್ಲೆಲ್ಲೆ ಅವ್ರದ್ದು ಅವ್ರು ಉಪಯೋಗ್ಸಿದ ಚೇರ್ಗಳು ಬೆಳ್ಳಿ ಚೇರ್ಗಳು ದೇವ್ರ ಸಾಮಾನುಗಳು ಎಲ್ಲ ಸ್ಟೋರ್ ಮಾಡಿಟ್ಟಿದಾರೆ ತುಂಬ ಚನಾಗಿದೆ ಅಲ್ಲೇನು ದುಡ್ಡೆಲ್ಲ ಖರ್ಚ್ ಏನು ಆಗೋಲ್ಲ ನೂರು ರೂಪಾಯಿ ಎಂಟ್ರೆನ್ಸ್ ಟಿಕೆಟ್ ಅಷ್ಟೆ ಇನ್ನು ಅದುಬಿಟ್ರೆ ಪ್ಯಾಲೇಸು ಪ್ಯಾಲೇಸ್ ಸುತ್ತ ಅಂತು ಅಮೇಝಿಂಗ್ ಆಗಿದೆ ಸುಪ್ಪರ್ ಆಗಿದೆ ಇನ್ನು ಅದ್ಬಿಟ್ರೆ ಏನು ನ್ಯಾ ಚಾಮುಂಡಿ ಬೆಟ್ಟ ಚಾಮುಂಡಿ ಬೆಟ್ಟ ಅಂತು ಬಸ್ಗಳು ಬಸ್ಗಳು ಸಿಗುತ್ತೆ ಪದೆ ಪದೇ ಪ ಬಸ್ಗಳು ಮಾಡಿದಾರೆ ಈಗ ಮತ್ತು ನಾವು ಓನ್ ಗಾಡೀಲಿ ಹೋದ್ರು ಹೋಗ್ಬೋದು ಆರಾಮಾಗಿ ತುಂಬ ಚನಾಗಿದೆ ಅಮ್ನೋರ ಬೆಟ್ಟ ಮೇಲೆ ನಾನೀಗ ರಿಸೆಂಟಾಗಿ ಹೋಗಿದ್ದೆ ತುಂಬ ಚೆನ್ನಾಗಿತ್ತು ದೇವಸ್ಥಾನ ಅಂತು ತುಂಬ ಹಳೇ ದೇವ್ಸಕ್ಕೆ ಬರಿ ಕಲ್ಲಲ್ಲೆ ಮಾಡಿರೋದು ಅಮ್ನೋರ ದೇವಸ್ಥಾನನ ತುಂಬ ಚನಾಗಿದೆ ಆಮೇಲೆ ಅಲ್ಲಂತು ಪ್ರಸಾದ ಅಲ್ಲಿ ಏನು ದುಡ್ಡು ಖರ್ಚ್ ಏನಾಗೋಲ್ಲ ನೂರು ರೂಪಾಯಿ ಎಂಟ್ರೆನ್ಸ್ ಟಿ ಫ್ರೀ ಟಿಕೆ ಫ್ರೀ ಆಗೂ ಹೋಗ್ಬೋದು ಜಾಸ್ತಿ ಕ್ಯೂ ಇರುತ್ತೆ ಅಯ್ಯೋ ಇದು ಏನಪ್ಪ ಇಷ್ಟೊಂದು ಕ್ಯೂ ಅಂತೇನಾದ್ರು ಅನ್ಸಿದ್ರೆ ಬೇಕಿದ್ರೆ ಮಾಮೂಲಿ ನೂರು ರೂಪಾಯಿ ಕೊಟ್ಟರೆ ಅದರಲ್ಲಿ ಮಧ್ಯದ್ರಿಂದ ಬಿಟ್ ಕೊಡ್ತಾರೆ ಅಲ್ಲು ಅಷ್ಟೆ ದೇವ್ರು ಅಮ್ನೋರ ದರ್ಶನ ತುಂಬ ಚೆನ್ನಾಗ್ ಮಾಡಿಸ್ತಾರೆ ತೀರ್ಥ ಪ್ರಸಾದಗಳೆಲ್ಲ ಚೆನ್ನಾಗ್ ಸಿಗುತ್ತೆ ಏನು ದುಡ್ಡೆಲ್ಲ ಏನು ಖರ್ಚಾಗಲ್ಲ ನೂರು ರೂಪಾಯಿ ಖರ್ಚಾಗತ್ತೆ ಅಷ್ಟೆ ಒಬ್ರಿಗೆ ಅರಮಾಗಿ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡೆಲ್ಲ ಬರ್ಬೌದು ಮತ್ತು ಹೊರ್ಗಡೆ ಬಂದ್ರೆಂತು ತುಂಬ ಚೆನ್ನಾಗಿರುತ್ತೆ ಮತ್ತು ಹಳೆ ಅಮ್ನೋರ ಸೀರೆಗಳೀಗ ಹರ್ಕೆ ಸೀರೆ ಅಂತ ಕೊಟ್ಟಿರ್ತಾರಲ್ಲ ಆಯಾ ಹರ್ಕೆ ಸೀರೆಗಳನ್ನೆಲ್ಲ ಮಾರ್ತಿರ್ತಾರೆ ಇಷ್ಟ ಆದರೆ ಆರಾಮಾಗಿ ತಗೋಬೌದು ಎಲ್ಲಾ ರೀಝನೆಬಲ್ ರೇಟ್ ಅಲ್ಲಿರುತ್ತೆ ಆರಾಮಾಗಿ ತಗೋಬೌದು ಏನು ಅಂತ ದೊಡ್ಡ ಕಾಸ್ಟ್ಲಿ ಏನು ಏನು ಇರೋಲ್ಲ ತುಂಬ ಚೆನ್ನಾಗಿರುತ್ತೆ ತಗೋಬೌದು ಅಮ್ನೋರ ಸ್ಯಾರಿ ಅಂತ ಮತ್ತು ಅಲ್ಲಿ ಏನಪ್ಪ ಅಂದರೆ ಪದ್ಧತಿ ಶುಕ್ರವಾರ ಹೋದವ್ರಿಗೆ ಮಡಿಲಕ್ಕಿ ಅಂತ ಕೊಟ್ಟಿರ್ತಾರೆ ಅಮ್ನೋರಿಗೆ ಮಡಿಲಕ್ಕಿ ಅಂತ ಕೊಟ್ಟಿರ್ತಾರಲ್ಲ ಈಗ ನ್ ಈಗ ಒಬ್ಬರು ಬಂದು ಅಲ್ಲಿ ಮಡಿಲಕ್ಕಿ ಅಂತ ಕೊಟ್ಟಿರೋದನ್ನ ಈಗ ಯಾರಿಗ್ ಅದೃಷ್ಟ ಇರುತ್ತೆ ಅಮ್ನೋರು ಪಾದಕ್ಕಿಟ್ಟಿರ್ತಾರೆ ಈಗ ಯಾರ್ಗೆ ಅದೃಷ್ಟ ಇರುತ್ತೆ ಅದನ್ನ ಒಬ್ಬ ಕೊ ಯಾರರ ಹಿಂಗೆ ಹೂವು ಸಿಕ್ದಾಗ ಅದನ್ನ ಎತ್ತಿ ಕೊಟ್ಬಿಡ್ತಾರೆ ಅದನ್ನ ಕೊಟ್ಬಿಟ್ಟಾಗ ಅದನ್ನ ಕೊಡ್ತಾರೆ ಅದು ಸಿಕ್ಕರೆ ತುಂಬ ಅದೃಷ್ಟ ತುಂಬ ಚೆನ್ನಾಗ್ ಅದರಲ್ಲಿ ಅರ್ಶಿಣ ಕುಂಕುಮ ಹೂವು ಬಳೆ ಅಕ್ಕಿ ಒಂದು ಬ್ಲೌಸ್ ಪೀಸು ಈ ತರ ಕೊಟ್ಟಿರ್ತಾರೆ ಅದು ಅದು ತುಂಬ ನಂಬಿಕೆ ಜನಗಳ್ಗೆ ಅದು ಸಿಕ್ದೋರ್ಗೆ ಅದೃಷ್ಟ ಅಂತಾರೆ ಗೊತ್ತಿಲ್ಲ ನಾನು ಹೋಗಿ ನನಗು ಒಂದ್ಸರಿ ಸಿಕ್ಕಿತ್ತು ಆ ಥರ ಆಮೇಲೆ ಇನ್ನು ಅದುಬಿಟ್ರೆ ಕೆಳಗಡೆ ಬಂದರೆ ಇನ್ನೂ ಇದು ಜಿ ಆರ್ ಎಸ್ಸು ಜಿ ಆರ್ ಎಸ್ಗೆ ಅಂತು ಮಕ್ ಅಲ್ಲಂತು ಒಂದು ಐನೂರು ರೂಪಾಯಿ ಖರ್ಚಾಗುತ್ತೆ ಒಬ್ಬರಿಗೆ ಎಂಟ್ರೆನ್ಸ್ ಟಿಕೇಟು ಐನೂರು ರೂಪಾಯಿ ಅಂತೇನು ಹೇಳ್ತರೆ ನನ್ನ ಮಕ್ಕಳು ಹೋಗಿದ್ರು ನಾನು ಹೋಗಿಲ್ಲ ತುಂಬ ಚನಾಗಿದ್ಯಂತೆ ವಾಟ್ರ್ ಗೇಮ್ಸ್ ಎಲ್ಲ ಆಡ್ಬೋದು ಆರಾಮಾಗಿ ಬ ಜಿ ಆರ್ ಎಸ್ ನಾನೇನು ಜಾಸ್ತಿ ಹೋಗಿಲ್ಲ ಅದುಬಿಟ್ರೆ ಝೂಗೆ ಹೋಗಿದಿನಿ ಝೂ ಅಲ್ಲಿ ಏನು ಅಂಥದೇನ್ ಖರ್ಚಾಗಲ್ಲ ಒಂದು ಎಂಟ್ರೆನ್ಸ್ ಟಿಕೆಟ್ ಅಂತ ಒಂದು ಎಪ್ಪತ್ತು ಎಂಬತ್ತು ರೂಪಾಯಿ ಇರುತ್ತೆ ಅಷ್ಟೆ ಅದೇನು ಜಾಸ್ತಿ ಇರೋಲ್ಲ ಇದು ಝೂ ಅದಂತೂ ತುಂಬ ಪ್ರಾಣಿಗಳು ನಾವು ನೋಡದೆ ಇರೊ ಪ್ರಾಣಿಗಳೆಲ್ಲ ಇರುತ್ತೆ ಆ ಅಲ್ಲಿ ನೋಡ್ಕೊಬರ್ಬೋದು ತುಂಬ ಓಡಾಡ್ಬೇಕು ಅನ್ನೋದು ಅಷ್ಟೆ ಒಂದೆ ಇನ್ನೇನು ಇಲ್ಲ ಅಲ್ಲೇನು ದುಡ್ಡೇನು ಜಾಸ್ತಿ ಖರ್ಚಾಗಲ್ಲ ಒಬ್ರಿಗೆ ಒಂದು ಎಪ್ಪತ್ತು ಎಂಬತ್ತು ರೂಪಾಯಿ ಇರುತ್ತೆ ಅಷ್ಟೆ ಝೂ ಜೂ ಇದೆ ಅಲ್ಲಿ ಮೈಸೂರಿಗೆ ಫೇಮಸ್ಸು ಅದುಬಿಟ್ರೆ ಇನ್ನು ಈಗ ದಸರಾ ಟೈಮಲ್ಲಿ ದಸರಾ ಟೈಮಲ್ಲಿ ಹೋದ್ರೆ ಚೆನ್ನಾಗಿರುತ್ತೆ ಲೈಟಿಂಗ್ಸ್ ಎಲ್ಲ ಮೈಸೂರು ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಮೈಸೂರು ಲೈಟಿಂಗ್ಸ್ ನೋಡೊಕೆ ಅಂತಾನೆ ತುಂಬ ಜನ ಹೋಗ್ತರೆ ಏನು ಓನ್ ಗಾಡಿ ಇತ್ತು ಅಂದರೆ ಏನು ದುಡ್ಡೇ ಖರ್ಚಾಗಲ್ಲ ಪೆಟ್ರೋಲ್ ಹಾಕಿಸ್ಕೊಂಡ್ರೆ ಹೋಗ್ತಾ ಇರ್ಬೋದು ಅತ್ತಗೆ ಬಸ್ ಅಂತು ಈಗ ಫ್ರೀ ಆಧಾರ್ ಕಾರ್ಡ್ ತೋರಿಸ್ಬಿಟ್ರೆ ಲೇಡಿಸ್ ಎಲ್ಲ ಫ್ರೀಯಾಗಿ ಹೋಗ್ಬಿಟ್ ಆರಾಮಾಗಿ ಬರ್ಬೋದು ಏನಂತ ಖರ್ಚಾಗಲ್ಲ ಮತ್ತು ಮೈಸೂರಿಗೆ ಹೋದ್ಮೇಲೆ ಒಂದ್ಸರಿನಾದ್ರು ಇದಕ್ಕೆ ಹೋಗ್ಲೇಬೇಕು ದಸರಾ ಟೈಮಲ್ಲಿ ಏನಪ್ಪ ಅಂದರೆ ಎಗ್ಝಿಬಿಷನ್ಗೆ ಎಗ್ಝಿಮಿಷನು ಪೇಮಸ್ ಮೈಸೂರಿಗೆ ದಸರಾ ಟೈಮಲ್ಲಿ ಹೋದ್ರೆ ಅಲ್ಲಂತು ತುಂಬ ತುಂಬ ಆಟಗಳು ಮಕ್ಳಿಗೆ ತುಂಬ ಆಟಗಳಿರ್ತವೆ ಏನಂಥ ಜಾಸ್ತಿ ಕಾಸ್ಟ್ಲಿ ಅಂತೇನಿರೋಲ್ಲ ಒಂದು ಐ ಒಂದಾಟಕ್ಕೆ ಐವತ್ತು ರೂಪಾಯಿ ಅರ್ವತ್ತು ರೂಪಾಯಿ ಇರುತ್ತೆ ಅಷ್ಟೆ ಜಾಸ್ತಿ ಇನ್ನು ದೊಡ್ಡ ದೊಡ್ಡ ಗೇಮ್ಸ್ ಆಡಬೇಕು ಅಂದರೆ ನೂರು ರೂಪಾಯಿ ಇರುತ್ತೆ ಅಷ್ಟೇ ಅದುಬಿಟ್ರೆ ಇನ್ಯಾವುದೆ ಇನ್ನೇನು ಅಂಥ ಕಾಸ್ಟ್ಲಿ ಏನಿರೋಲ್ಲ ಹೋಗ್ಬೋದು ಆರಾಮಾಗಿ ಆಟ ಆಡ್ಕೊಂಡು ಮಕ್ಳ ಜೊತೆ ತಿಂಡಿ ಅಲ್ಲಿ ಹಪ್ಳ ಅಂತ ಸಿಗುತ್ತೆ ನಲ್ವತ್ತು ರೂಪಾಯಿ ಒಂದು ಹಪ್ಳ ಅದು ತುಂಬ ದೋಡ್ದಾಗಿರುತ್ತೆ ಆ ಹಪ್ಳ ಅದು ಫೇಮಸ್ ಎಗ್ಝಿಮಿಷನ್ ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಹಪ್ಳ ತಿನ್ಕೊಂಡು ಮಕ್ಳ ಜೊತೆ ಆಟ ಆಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ಬೋದು ಏನು ಅಂತ ಒಂದು ಒಂದ್ಸಾವ್ರ ರೂಪಾಯಿ ತಗೊಂಡು ಹೋದ್ರೆ ಫುಲ್ಲು ಮೈಸೂರು ಎಲ್ಲ ಜಿ ಆರ್ ಎಸ್ಯಿಂದ ಹಿಡ್ದು ಜಿ ಆರ್ ಎಸ್ ಒಂದು ಬಿಟ್ಟು ಇನ್ನು ಝೂ ಪ್ಯಾಲೇಸು ಚಾಮುಂಡಿ ಬೆಟ್ಟ ಎಗ್ಝಿಮಿಷನು ಎಲ್ಲ ಸುತ್ತಾಡ್ಕೊಂಡು ಆರಾಮಾಗಿ ಬರ್ಬೋದು ಅದು ಬಿಟ್ಟರೆ ನಂಜನಗೂಡು ನಂಜನಗೂಡಲ್ಲಂತು ನಂಜನಗೂಡು ನಂಜುಂಡೇಶ್ವರ ಸ್ವಾಮಿ ಅಲ್ಲಿ ಐದು ಇದೆ ಮತ್ತು ಇದು ನದಿ ನದಿ ಅಂತು ಸುಪ್ಪರ್ ಆಗಿರುತ್ತೆ ನದಿ ದೇವಸ್ಥಾನ ದೇವಸ್ಥಾನ ತುಂಬ ಹಳೇ ದೇವಸ್ಥಾನ ಚನಾಗಿದೆ ನಂಜುಂಡೇಶ್ವರ ಎಲ್ರಿಗು ಒಳ್ಳೆದು ಮಾಡಲಿ ಅಂತ ಈ ಈ ಮೂಲಕ ನಾನು ಕೇಳ್ಕೊತೀನಿ